ಮಾನವನ ಜ್ಞಾನ ವಿಕಾಸಕ್ಕೆ ಬೇಕಾದಂಥ ಅನೇಕ ಮಾಧ್ಯಮಗಳಲ್ಲಿ ಗ್ರಂಥಾಲಯವೂ ಒಂದು ಇಂದಿನ ಟಿವಿ ಮೊಬೈಲ್ ಲ್ಯಾಪ್ಟಾಪ್ ಇವೆಲ್ಲವುಗಳ ಜೊತೆ ಜೊತೆಯಲ್ಲಿ ಮುದ್ರಿತ ಪುಸ್ತಕಗಳು ಇದ್ದರೆ ಅದೊಂದು ರೀತಿಯಲ್ಲಿ ಆಭರಣವಿದ್ದಂತೆ ಲೈಬ್ರೆರಿ ಅಂತೇಳಿದರೆ ನಮಗೆ ಬಹಳಷ್ಟು ಖುಷಿ ಕೊಡುವಂಥದ್ದು ನಮ್ಮ ಬಿಡುವಿನ ವೇಳೆ ಸದುಪಯೋಗವನ್ನು ಮಾಡುತ್ತೆ ಸಮಯದ ಉಳಿತಾಯವನ್ನು ಮಾಡುತ್ತೆ ಜ್ಞಾನ ದಾಹವನ್ನ ಹೆಚ್ಚಿಸುತ್ತೆ ನಮ್ಮನ್ನು ಸೃಜನ ಶೀಲರನ್ನಾಗಿ ಮಾಡಿಸುತ್ತೆ ಆ ಕಾರಣಕ್ಕಾಗಿಯೇ ಬಹುಶಃ ನಾನು ವೃತ್ತಿಯಿಂದ ಒಬ್ಬ ಶಿಕ್ಷಕನಾಗಿರುವುದರಿಂದ ನನ್ನ ಬಹುತೇಕ ಕಾರ್ಯಗಳಿಗೆ ಪುಸ್ತಕಗಳೇ ಆಧಾರ ನನ್ನ ಮನೆಯಲ್ಲಿ ನಾನೊಂದು ಲೈಬ್ರರಿಯನ್ನು ಮಾಡಲೇಬೇಕು ಅಂತೇಳಿ ಸುಮಾರು ಎರಡು ಸಾವಿರ ಪುಸ್ತಕಗಳನ್ನು ಇಟ್ಟಿದ್ದೇನೆ ನನ್ನದೇ ಸ್ವಂತ ಪುಸ್ತಕಗಳ ಒಂದೂ ರಾಶಿಯನ್ನು ನೀವು ಗಮನಿಸ್ಬೌದು ಯಾಕಾಗಿ ಇವು ಬೇಕಾಗ್ತವೆ ಅಂತೇಳಿದರೆ ಪಠ್ಯದ ಜೊತೆ ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆ ಆಸಕ್ತಿ ಅಭಿರುಚಿಗಳನ್ನು ಗಮನಿಸಿ ಅವರನ್ನ ಮತ್ತಷ್ಟು ಉಚ್ಚೇ ಉತ್ತೇಜಿತರನ್ನಾಗಿ ಮಾಡುವ ಸೃಜನಶೀಲರನ್ನಾಗಿ ಮಾಡುವ ಅವರಲ್ಲಿ ಆಚೊ ಆಲೋಚನಾ ಶಕ್ತಿಯನ್ನು ಹೆಚ್ಸೋದಕ್ಕೆ ವಿವಿಧ ಆಕರ ಗ್ರಂಥಗಳು ಬೇಕಾಗ್ತವೆ ಅಂತಹ ಎಲ್ಲ ಗ್ರಂಥಗಳನ್ನ ನಮ್ಮ ಬಳಿ ಇಟ್ಕೊಂಡರೆ ಬಹುಶಃ ಶಿಕ್ಷಕ ಒಬ್ಬ ಆದರ್ಶ ಶಿಕ್ಷಕ ಆಗ್ಬೌದು ಅನ್ನುವ ಕಾರ್ಣಕ್ಕಾಗಿ ನಾನು ಯಾವುದೇ ಊರು ಪ್ರದೇಶ ಇತ್ಯಾದಿಗಳಿಗೆ ಹೋದರೆ ನಾನು ಕೊಂಡ್ಕೊಳ್ಳುವಂಥ ಮೊದಲ ವಸ್ತು ಅಂತ ಹೇಳಿದ್ರೆ ಪುಸ್ತಕ ನನ್ನ ಬಳಿಯಲ್ಲಿರುವಂತಹ ಪುಸ್ತಕಗಳನ್ನು ಗಮನಿಸಿದರೆ ಬಹುತೇಕ ನಾನು ಪರ್ಸ್ನಾಲ್ಟಿ ಡೆವಲಪ್ಮೆಂಟು ಎಕ್ಝಾಮ್ ಓರಿಯೆಂಟೆಡ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಆಚಾರ ವಿಚಾರಗಳು ಜನರಲ್ಲಿ ಭಾವನಾತ್ಮಕವಾದಂತಹ ರೀತಿಯಲ್ಲಿ ತ್ಯಾಗ ಶೀಲ ಗುಣಗಳನ್ನ ಬೆಳೆಸ್ತಕ್ಕಂತಹ ರೀತಿಯ ಕೆಲವು ಪುಸ್ತಕಗಳನ್ನು ನಾನು ಇಟ್ಕೊಂಡಿದ್ದೇನೆ ಅಂತಹ ಪುಸ್ತಕಗಳು ನಾನೇ ಸ್ವತಃ ಓದ್ತಾ ಓದ್ತಾ ಬಹುಶಃ ನೀವೆಲ್ಲ ಗಮನಿಸಿದ್ರೆ ಈ ಮಾತನ್ನು ನಂಬೋದಕ್ಕು ಸಾಧ್ಯ ಇಲ್ಲ ನನ್ನ ವೃತ್ತಿ ಬದುಕಿನ ಮೂವತ್ತು ವರ್ಷಗಳ ಸೇವೆಯಲ್ಲಿ ವೃತ್ತಿ ಬದುಕಿಗೆ ತೊಂದರೆಯಾಗದ ರೀತಿಯಲ್ಲಿ ನಾನು ಸುಮಾರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಳಗೊಂಡಂತೆ ಹನ್ನೆರಡು ಸಂಘ ಸಂಸ್ಥೆಗಳ ಜೊತೆಯಲ್ಲಿದ್ದೇನೆ ಚಿತ್ರದುರ್ಗ ಜಿಲ್ಲೆಯನ್ನು ಕೇಂದ್ರವಾಗಿಟ್ಕೊಂಡು ಕರ್ನಾಟಕ ರಾಜ್ಯದ ಸುಮಾರು ಎಂಟು ಜಿಲ್ಲೆಗಳನ್ನು ತಿರುಗಿದ್ದೇನೆ ನಾನು ನಿರೂಪಕನಾಗಿ ಮತ್ತು ಒಬ್ಬ ಉಪನ್ಯಾಸಕನಾಗಿ ಸುಮಾರು ನಾಲ್ಕು ಸಾವಿರ ಉಪನ್ಯಾಸಗಳನ್ನು ನನ್ನ ವೃತ್ತಿ ಬದುಕಿನಲ್ಲಿ ಕೊಟ್ಟಂಥ ಹೆಗ್ಗಳಿಕೆ ಮತ್ತು ಆತ್ಮ ತೃಪ್ತಿ ನನಗಿದೆ ಜೊತೆಯಲ್ಲಿ ನಾನು ಆಕಾಶವಾಣಿಯಲ್ಲಿ ಅನೇಕ ಸಂವಾದ ಕಾರ್ಯಕ್ರಮಗಳು ರಸ ಪ್ರಶ್ನೆ ನೇರ ಸಂವಾದ ವೀಕ್ಷಕ ವಿವರಣೆಕಾರನಾಗಿ ಕೆಲಸವನ್ನು ಮಾಡುವ ಕಾರಣಕ್ಕಾಗಿ ಹೊಸ ಹೊಸದನ್ನ ನಾನು ಹುಡುಕೊಂಡು ಹೋಗ್ಬೇಕು ಅಂತೇಳಿ ಹೊರಟಿದ್ದೇನೆ ವೃತ್ತಿ ಬದುಕಿನ ಜೊತೆ ಜೊತೆಯಲ್ಲಿ ನಾನು ಅನೇಕ ಮಠ ಮಾನ್ಯಗಳ ಜೊತೆಯಲ್ಲಿ ಇರೋದರಿಂದ ಅಲ್ಲಿಯ ಧಾರ್ಮಿಕ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಧಾರ್ಮಿಕ ಚಿಂತನೆಗಳು ಆಧ್ಯಾತ್ಮಿಕ ಚಿಂತನೆಗಳು ಲೌಕಿಕ ಮತ್ತು ಅಲೌಕಿಕದ ಕುರಿತಾಗಿ ಅನೇಕ ಪುರುಷರ ಮಹಾನ್ ವ್ಯಕ್ತಿಗಳ ಮಹಾತ್ಮರ ಚಿಂತಕರ ಧಾರ್ಮಿಕ ಸುಧಾರಕರ ನುಡಿ ಮುತ್ತುಗಳನ್ನು ಹೇಳ್ತಾ ಜನರನ್ನು ಸೆರೆ ಹಿಡಿಯುವಂಥ ಒಂದು ಕಾಯಕದಲ್ಲಿ ತೊಡಗ್ತೇನೆ ಆ ಕಾರಣಕ್ಕಾಗಿ ನನ್ನ ಬಳಿ ಸುಮಾರು ಎರಡು ಸಾವಿರ ಪುಸ್ತಕಗಳು ಇದ್ದು ಅಂತಹ ಒಂದು ಕನಸಿನ ಲೈಬ್ರೆರಿ ಏನು ಇದೆಯಲ್ಲ ಅದು ಅನೇಕ ಜನರಿಗೆ ಉಪಯೋಗ ಆಗಿದೆ ನನ್ನ ಒಡನಾಟದಲ್ಲಿ ಮತ್ತು ಸಂಪರ್ಕದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸ್ಪರ್ಧಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂಥವ್ರಿಗೆ ನನ್ನ ಮನೆಯಿಂದ ಅನೇಕ ಪುಸ್ತಕಗಳನ್ನು ಕೊಟ್ಟಿದ್ದೇನೆ ನಾನು ಎಲ್ಲೆಲ್ಲಿ ಸೇವೆ ಮಾಡಿದ್ದೇನೆ ಅಲ್ಲೆಲ್ಲ ಕಡೆಗಳಲ್ಲೂ ನನ್ನ ವೈಯಕ್ತಿಕ ಖರ್ಚಿನಿಂದ ಸುಮಾರು ನೂರು ನೂರು ಪುಸ್ತಕಗಳನ್ನು ಲೈಬ್ರೆರಿಗೆ ಕೊಟ್ಟಿದ್ದೇನೆ ಬಡ ವಿದ್ಯಾರ್ಥಿಗಳಿಗೆ ನನ್ನದೇ ದುಡ್ಡಿನಲ್ಲಿ ಪುಸ್ತಕಗಳನ್ನು ಆಕರ ಗ್ರಂಥಗಳನ್ನು ಕೊಡಿಸಿರುವಂಥದ್ದು ನನಗೆ ಹೆಮ್ಮೆಯ ಸಂಗತಿ ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ ಯಾವ ವ್ಯಕ್ತಿ ಜ್ಞಾನದ ದಾಹವನ್ನು ಹೆಚ್ಚಿಸ್ಕೊಳ್ತಾ ತನ್ನ ಬೌದ್ದಿಕ ಶಕ್ತಿಯನ್ನು ಮಾನಸಿಕ ಶಕ್ತಿಯನ್ನು ಆತ್ಮ ಸ್ಥೈರ್ಯವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ ಒಬ್ಬ ಆದರ್ಶ ವ್ಯಕ್ತಿ ಆಗೋದಕ್ಕೆ ಕಾರಣ ಲೈಬ್ರೆರಿ ಗ್ರಂಥಾಲಯ ಅಂತೇಳಿ ನಾನು ಭಾವಿಸಿದ್ದೇನೆ ಅಂತಹ ಗ್ರಂಥಾಲಯಗಳ ಸದ್ಬಳಕೆ ಆಗಬೇಕಾಗಿದೆ ಯಾವತ್ತೂ ಸಹ ಗ್ರಂಥಾಲಯಗಳು ನಮ್ಮನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡ್ತವೆ ನಮ್ಮ ಸಮಯವನ್ನು ಸದುಪಯೋಗ ಪಡಿಸ್ತವೆ ನಾನಾ ರೀತಿಯ ಚಿಂತಕರ ದಾರ್ಶನಿಕರ ತತ್ವ ಜ್ಞಾನಿಗಳ ಯುಗ ಪುರುಷರ ಜೀವನ ಚರಿತ್ರೆಗಳು ನಮ್ಮಮೇಲೆ ಅಘಾದವಾದಂಥ ಪರಿಣಾಮವನ್ನು ಬೀರ್ತವೆ ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸ್ತವೆ ಅನ್ನುವ ನಂಬಿಕೆ ಮತ್ತು ವಿಶ್ವಾಸದಿಂದ ಒಂದು ಗ್ರಂಥಾಲಯ ಪ್ರತಿಯೊಂದು ಮನೆಯಲ್ಲಿ ಕೊನೆಯ ಪಕ್ಷ ಒಂದು ಐವತ್ತರಿಂದ ನೂರು ಪುಸ್ತಕಗಳಿರುವ ಗ್ರಂಥಾಲಯವನ್ ಇಟ್ಕೊಂಡರೆ ಅದೊಂದು ಸುಂದರವಾದಂತಹ ಪರಿಪೂರ್ಣ ಕುಟುಂಬ ಅಥ್ವ ಮನೆ ಆಗ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ